ಹವ್ಯಾಸಗಳು ಮತ್ತು ಆಸಕ್ತಿಗಳು ಅಂತ ಬಂದಾಗ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋದು ಫೋಟೋಗ್ರಫಿ ಮತ್ತು ಹಾಡು ಕೇಳೋದು ನಾನು ಹಾಡು ಕೇಳೋದು ಎಷ್ಟು ಹಚ್ಕೊಂಬಿಟ್ಟಿದ್ದೀನಿ ಅಂತ ಅಂದರೆ ಆ ಹಾಡಿಲ್ಲದೆ ನನ್ನ ಮುನ್ ಬೆಳಗ್ಗೆ ನನಗೆ ಎದ್ದೇಳೋದೆ ಇಲ್ಲ ನಾನು ಮತ್ತು ಸಂಜೆ ಮಲ್ಗೋದೆ ಇಲ್ಲ ಕೇಳಬೇಕ ಎದ್ದಿದ್ದ ತಕ್ಷಣ ಹಾಡು ಕೇಳ್ತೀನಿ ದಿನ ಪೂರ ಆದಷ್ಟು ಸಮಯ ಸಿಕ್ಕಾಗೆಲ್ಲ ಹಾಡು ಕೇಳ್ತಾನೆ ಇರ್ತೀನಿ ಮತ್ತು ಮಲ್ಕೊಬೇಕಾದರೂ ಹಾಡು ಕೇಳ್ತೀನಿ ತುಂಬ ವೆರೈಟಿ ವೆರೈಟಿ ತುಂಬ ಭಿನ್ನ ಭಿನ್ನವಾದ ಸ ಹಾಡ್ಗಳನ್ನು ನಾನು ಕೇಳ್ತಾನೆ ಇರ್ತೀನಿ ಮತ್ತು ಫೋಟೋಗ್ರಫಿ ನನಗೆ ಯಾವುದೇ ಆಗಲೀ ನೇಚರ್ದಾಗಿರ್ಬೋದು ಅಂದರೆ ಪರಿಸರದ್ದಾಗಿರ್ಬೋದು ಅಥ್ವಾ ಬೆ ಗೆಳೆಯ ಗೆಳತಿಯರದ್ದಾಗಿರ್ಬೋದು ಅವ್ರದ್ದು ಅದು ಭಾವಚಿತ್ರ ತೆಗ್ಯೋದ್ರಲ್ಲಿ ನನ್ಗೊಂಥರ ಖುಷಿ ಸಿಗುತ್ತೆ ಮತ್ತು ಅದನ್ನು ನಾನು ಎಡಿಟ್ ಮಾಡ್ತೀನಿ ಕುತ್ಕೊಂಡು ವಿಡಿಯೋಗಳ್ ಎಡಿಟ್ ಮಾಡ್ತೀನಿ ಅದೆಲ್ಲ ನನಗೆ ತುಂಬ ಖುಷಿ ಕೊಡುತ್ತೆ ನಾನು ಅದನ್ನು ತುಂಬ ಇಷ್ಟಪಟ್ಟು ಮಾಡ್ತೀನಿ ನಾನದು ಅದೇ ನನಗೆ ತುಂಬ ಜಾಸ್ತಿ ಅಂತಂದರೆ ಹಾಡು ಕೇಳೋದು ಮತ್ತೆ ವೀಡ್ಯೋ ಫೋಟೊಗಳು ಇವನ್ನೆಲ್ಲ ಎಡಿಟ್ ಮಾಡೋದು ನನಗ್ ತುಂಬ ಅಂದರೆ ತುಂಬ ಇಷ್ಟ ಅದ್ರಲ್ಲಿ ನನಗ್ ತುಂಬ ಅಂದರೆ ಎಷ್ಟು ಆಸಕ್ತಿ ಅಂತಂದರೆ ನನಗೆ ನನಗ್ ಯಾವಾಗಾದರೂ ಬೇಜಾರಾಗಿದ್ದಾಗ ಅಲ್ಲಿ ಅಂದರೆ ಎಲ್ಲರೂ ಹೇಗೆ ಅಂತಂದರೆ ಬೇಜಾರಾಗಿದ್ದಾಗ ಸುಮ್ಮನೆ ಕೂರೊದಾಗಿರ್ಬೋದು ಅಥ್ವಾ ಅತ್ಕೊಂಡ್ ಕೂರೋದು ಇಲ್ಲ ಯಾವ್ದೇ ಕೆಲಸ ಮಾಡ್ದೇ ಕೂರೋದ್ ಈ ಥರ ಮಾಡ್ಬೋದು ಅದೇ ನನಗ್ ಬೇಜಾರಾದರೆ ನಾನು ಮೊದಲು ಹಾಡು ಕೇಳ್ತೀನಿ ಇಲ್ಲವಾ ಒಂದು ಮೊಬೈಲ್ ತಗೊಂಡು ಅಥ್ವಾ ಕ್ಯಾಮ್ರಾ ಓಪನ್ ಮಾಡಿ ಅದರಲ್ಲಿ ನಾನು ಹಾಡು ಕೇಳೋದು ಮತ್ತೆ ಫೋಟೋ ತೆಗೆಯೋದು ಈ ಥರ ಎಲ್ಲ ಮಾಡಿಕೊಂಡು ನನ್ನ ಮೂಡನ್ನು ನಾನು ಚೇಂಜ್ ಮಾಡ್ಕೊತೀನ್ ನನ್ನ ನನ್ನ ಖುಷಿಯಾಗಿ ನಾನು ಯಾವ ಥರ ನನಗ್ ಖುಷಿ ಸಿಗುತ್ತೆ ಅಂತ ಯೋಚನೆ ಮಾಡಿ ನಾನು ಆ ಕೆಲ್ಸ ಮಾಡ್ತೀನ್ ಅದ್ರಲ್ಲಿ ನನಗೆ ಪ್ರಮುಖವಾಗಿ ಸಿಗೋದು ಅಂತ ಅಂದರೆ ಹಾಡು ಹೇಳೋದು ಮತ್ತು ಫೋಟೋಗ್ರಾಫಿ ಇದು ನನ್ನನ್ನು ತುಂಬ ಜಾಸ್ತಿ ಖುಷಿ ಕೊಡುತ್ತೆ ಹಾಗಾಗಿ ಇದೆರಡೂ ನನ್ನ ಹವ್ಯಾಸಗಳು ಅಂತ ಹೇಳ್ಬೋದು ನನಗ್ ಆಸಕ್ತಿ ಬಂದಾಗ ಹೌದು ಹಾಡು ಕೆಳೋದಕ್ಕಿನ್ನ ನನಗ್ ಜಾಸ್ತಿ ಫೋಟೋಗ್ರಫಿ ತುಂಬ ಆಸಕ್ತಿ ಇದೆ ನನ್ನ ಗೆಳೆಯರೆಲ್ಲ ಹೇಳ್ತಾಯಿರ್ತಾರೆ ನೀನು ತುಂಬ ಚೆನ್ನಾಗಿ ನಮಗೆ ಫೋಟೋ ತೆಕ್ಕೊಡ್ತೀಯಾ ಅಂತ ಎಲ್ಲೊ ಎಲ್ಲೋ ಇದ್ದೋರು ನನಗೆ ಫೋನ್ ಮಾಡಿ ಬಾ ಇಲ್ಲಿ ನನಗೆ ಫೋಟೋಸ್ ತೆಕ್ಕೊಡು ಫೋಟೊ ಎಡಿಟ್ ಮಾಡಿಲೊಡು ಇದನ್ನು ಅಂತ ಕರೀತಾರಲ್ಲ ಆವಾಗ ನನಗೆ ತುಂಬ ಖುಷಿ ಆಗುತ್ತೆ ನಾನಷ್ಟು ಚೆನ್ನಾಗಿ ಇವ್ರಿಗೆ ಕೆಲಸ ಮಾಡ್ಕೊಡ್ತೀನಿ ನಾನು ಕೆಲಸ ಮಾಡ್ತೀನಿ ಅದ್ರಲ್ಲಿ ನನ್ಗೆ ಎಷ್ಟು ಖುಷಿ ಸಿಗುತ್ತೆ ಅಂತ ನನಗಷ್ಟೇ ಗೊತ್ತಲ್ಲವಾ ಹಾಗಾಗಿ ಅದು ನನಗೆ ತುಂಬ ಆಸಕ್ತಿ ಇರೋದು ಅಂತಂದರೆ ಫೋಟೋಗ್ರಾಫಿಯಲ್ಲಿ ಹವ್ಯಾಸಗಳಂದರೆ ಅದೆ ಹಾಡು ಕೇಳೋದು ಮತ್ತು ಫೋಟೋಗ್ರಾಫಿ ಯಾವಾಗೂ ಫೋಟೋಸ್ ತೆಗಿತಾನೆ ಇರ್ತೀನಿ ನಾನು ಯಾರು ಸಿಗಲಿಲ್ಲಾ ಅಂದರೆ ಪರಿಸರದ್ದಾದರೂ ಫೋಟೊ ತೆಗಿತೀನಿ ಹಕ್ಕಿ ಪಕ್ಷಿ ಪ್ರಾಣಿ ಈ ಥರದ್ದು ಫೋಟೋಸ್ ತೆಕ್ಕೊಂಡು ನಾನು ಇರ್ತೀನಿ ಅದು ಬಿಟ್ಟರೆ ಅವಾಗವಾಗ ಕವನಗಳು ಬರೀತಾ ಇರ್ತೀನಿ ನಾನು ಚಿಕ್ಕ ಪುಟ್ಟ ಕವನಗಳು ಈ ಮನಸ್ಸಿಗೆ ತುಂಬ ಭಾರ ಆದಾಗ ಕವನಗಳು ಬರೆಯೋದಾಗಿರ್ಬೋದು ಅಥ್ವಾ ಯಾರ ಮೇಲಾದರೂ ನನಗೆ ಸ್ವಲ್ಪ ಪ್ರೀತಿ ಬಂದಾಗ ಅಥ್ವಾ ನನಗೆ ಅವರು ತುಂಬ ನನ್ನನ್ನು ಮಿಸ್ ಮಾಡಿಕೊಂಡಾಗ ಅವಾಗೆಲ್ಲ ನಾನು ಕವನಗಳನ್ನು ಬರೀತಿನಿ ಅವರಿಗೋಸ್ಕರ ಅದನ್ನು ನಾನು ಬೇರೆ ಕಡೆ ಹಾಕಿ ಅವ್ರಿಂದ ಪ್ರಶಂಸೆ ಕೂಡ ಬಂದಿದ್ದುಂಟು ನನಗೆ ಆ ಥರ ಹವ್ಯಾಸಗಳೆಲ್ಲ ನನಗಿದೆ ಇನ್ನು ನಾನು ತುಂಬ ಕಡಿಮೆ ಆದರೂ ನಾನು ಸ್ವಲ್ಪ ಪುಸ್ತಕಗಳನ್ನು ಓದೋ ಹವ್ಯಾಸ ಕೂಡ ಇದೆ ನನಗೇನು ಕೆಲಸ ಇಲ್ಲ ಮಾಡಲಿಕ್ಕೆ ಅಂದಾಗ ಅಥ್ವಾ ನನಗೆ ಯಾವುದೂ ಸರಿ ಹೋಗ್ತಾಯಿಲ್ಲ ಅಂದಾಗ ಒಂದು ಒಳ್ಳೆಯ ಪುಸ್ತಕಗಳು ಸಿಗುತ್ತೆ ನನಗೆ ಅದು ನನ್ನ ತಾತನ ಹತ್ರ ಇರುತ್ತೆ ಅವ್ರು ತುಂಬ ಬುಕ್ಸ್ಗಳನ್ನು ಓದ್ತಾ ಇರ್ತಾರೆ ಅವರಲ್ಲಿ ಒಂದು ಚೆನ್ನಾಗಿರೊ ಪುಸ್ತಕ ತಗೊಬಂದು ನಾನು ಕೂಡ ಓದ್ತೀನಿ ಮಹಾಭಾರತ ರಾಮಾಯಣ ಈ ಥರದ್ ಪುಸ್ತಕಗಳೆಲ್ಲ ನನಗ್ ತುಂಬ ಇಷ್ಟ ಆಗುತ್ತೆ ಈ ಥರ ಹವ್ಯಾಸಗಳು ಸಹ ನನಗ್ ಉಂಟು